ಹಲೋ ಇದು ಗ್ಯಾಲಕ್ಸಿ ಮೊಬೈಲ್ ಶಾಪ್ ಅಲ್ವ ನಮಗೊಂದು ಒಂದು ಹೊಸ ಮೊಬೈಲ್ ಬೇಕಾಗಿತ್ತು ಹೊಸ ಮಾಡೆಲ್ ಯಾವುದಿದೆ ಅಂತ ಹೇಳ್ಬೋದಾ ಹೌದು ಹೌದು ಹೌದು ನಾನು ಐಫೋನ್ ತೆಗೋಬೇಕು ಅಂತ ಇದ್ದೀನಿ ಹೌದು

ಹೌದಾ ಹೌದಾ ಸಾಗ ಹತ್ತು ಸಾವಿರನ ಹಾಂ ಹಾಂ ಹೌದಾ ಐಫೋನ್ ಬಿಟ್ಟು ಅದಕ್ಕಿಂತ ಒಳ್ಳೇದು ಬೇರೆ ಬೇರೆ ಯಾವುದಿದೆ ಮೊಬೈಲ ಅದು ಸ್ವಲ್ಪ ಕಾಸ್ಟ್ಲಿ ಆಯ್ತಲ್ಲ ಮ್ಯಾಮ್ ಒನ್ ಪ್ಲಸ್ಸಾ ಹಾಂ ಹಾಂ ನಮಗೆ ಹೌದಾ ನಮಗೆ ಆಫರ್ ಬೇರೆ ಯಾವುದಾದ್ರೂ ಸಿಗ್ಬೋದಾ ಅಂದರೆ ಸ್ಮಾರ್ಟ್ ವಾಚ್ ಈ ಥರ ಎಂಥದಾದ್ರೂ ಉಂಟಾ

ಹೌದಾ ಓಕೆ

ಹೌದಾ ಮ್ಯಾಮ್ ಓಕೆ ಮ್ಯಾಮ್ ನಿಮ್ಮದು ಶಾಪ ಎಲ್ಲಿ ಅಂತ ಕರೆಕ್ಟ್ ಲೊಕೇಶನ್ ಹೇಳ್ತೀರಾ ಹೌದಾ ಓಕೆ ಮ್ಯಾಮ್ ನಾನು ಹಾಗಾದರೆ ನಾಳೆ ಬರ್ತೀನಿ ನಾನೊಂದು ನನಗೆ ಒಂದು ಸಿಗ್ಬೋದಾ ನೀವು ಹಾಂ ಹೌದಾ ಮ್ಯಾಮ್ ಓಕೆ ಹೌದಾ ಮ್ಯಾಮ್ ಹಾಂ ಓಕೆ ಮ್ಯಾಮ್ ಶೋರ್ ನಾನು ಬರ್ತೀನಿ ಮ್ಯಾಮ್ ಮತ್ತೆ ಒಂದು ಡೌಟ ಮ್ಯಾಮ್ ಈಗ ನ್ಯೂ ಮೊಬೈಲಲ್ಲಿ ಮೊಬೈಲಲ್ಲಿ ಉಂಟಲ್ಲ ಮ್ಯಾಮ್ ಅದರಲ್ಲಿ ರ್ಯಾಮ್ ಎಷ್ಟಂತ ಹೇಳ್ಬೋದಾ ನಿಮ್ಮದು

ಹೌದು ಹೌದು ಹೌದಾ ಮಾಡ್ತೀನಿ ಹೌ ಓಕೆ ಮ್ಯಾಮ್ ನಂಗೆ ಅದೆ ಹಾಂ ಓಕೆ ನೀವು ಕಡಿಮೆ ಮಾಡಿ ಕೊಡುದಾದರೆ ನಾನು ತಗೋಳ್ತೀನಿ ಮ್ಯಾಮ್ ಹೌದಾ ಆಂ ಓಕೆ ಮ್ಯಾಮ್ ಶೋರ್ ಶೋರ್ ಬರ್ತೇನೆ ಓಕೆ ಮ್ಯಾಮ್